ಕೃಷಿಗೆ ನೀರಿನ ಮೂಲ ಯಾವುದು ಅಂತಂದರೆ ನನ್ನ ಪ್ರಕಾರ ಕೆರೆಗಳು ಬಾವಿಗಳು ನದಿಗಳು ಹೊಳೆಗಳು ಹಳ್ಳ ಕೊಳ್ಳಗಳು ಮತ್ತು ರೈತ ಸ್ವಯಂ ತಾನೇ ತೋಡಿಕೊಂಡಂಥ ತಗ್ಗು ಪ್ರದೇಶಗಳು ಈ ನೀರಿನ ನಿರಂತರ ಪೂರೈಕೆಗಾಗಿ ನಮ್ಮಲ್ಲಿ ಕೆಲವು ಯೋಜನೆಗಳಿವೆ ಏನು ನಾವು ಡೀಸಲನ್ನು ಬಳಸಿ ಯಂತ್ರದ ಮುಖಾಂತರ ನೀರನ್ನು ಹೊಲಗಳಿಗೆ ಹಾಯಿಸುತ್ತೇವೆ ಕೆಲವು ಸಾರಿ ನಾವು ಈ ಮೊದಲು ಏತ ನೀರಾವರಿ ಎಂದು ಕರೆಯುತ್ತೇವಲ್ಲ ಅದನ್ನು ಬಳಸಿ ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತಿ ಆ ನೀರನ್ನು ಹೊಲಗಳಿಗೆ ಹರಿ ಬಿಡ್ತಾ ಇದ್ವಿ ಈಗ ಕೃಷಿ ಪದ್ಧತಿ ಬದಲಾಗಿರುವುದರಿಂದ ನಾವು ವಿದ್ಯುತ್ತನ್ನು ಬಳಕೆ ಮಾಡಿ ಹೊಲಗಳಿಗೆ ನೀರನ್ನು ಪಂಪ್ ಮೂಲಕ ಹರಿಸುತ್ತೇವೆ ಹೊಲಗಳು ಈ ರೀತಿಯಾಗಿ ನೀರಾವರಿ ಜಮೀನುಗಳಾಗಿ ಬದಲಾವಣೆ ಹೊಂದ್ತಾ ಇದೆ ಮತ್ತು ರೈತ ಸ್ವಯಂಪ್ರೇರಿತನಾಗಿ ತಾನೇ ಪಕ್ಕದಲ್ಲಿ ಹರಿಯುವಂಥ ಹಳ್ಳ ಇಲ್ಲವೇ ನದಿ ಅದರ ನೀರನ್ನು ಆತ ವಿದ್ಯುತ್ತಿನ ಸಂಪರ್ಕದ ಸಂಪರ್ಕದ ಮೂಲಕ ಅದನ್ನು ಬಳಸಿಕೊಳ್ತಾನೆ ಕೆಲವು ಅತಿ ಹಿಂದುಳಿದ ರೈತರು ನಾವು ಹಿಂದುಳಿದ ಮಧ್ಯಮ ವರ್ಗ ಮತ್ತು ಮೇಲುವರ್ಗ ಅಂದರೆ ಮುಂದುವರಿದಂಥ ರೈತರು ಈ ರೀತಿ ಮೂರು ಪ್ರಕಾರಾಗಿ ರೈತ್ರುಗಳನ್ನ ನಾವು ರೈತರನ್ನ ಮಾಡ್ಕೊಳ್ತೀವಿ ಅತಿ ಹಿಂದುಳಿದಂಥ ರೈತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆತ ತನ್ನ ಹೊಲಗಳಿಗೆ ಹತ್ತಿರಲ್ಲಿ ಇರ್ತಕ್ಕಂಥ ಕೆರೆಯ ನೀರನ್ನು ಸರಾಯು ಸರಾಗವಾಗಿ ಹರಿ ಬಿಡಲಿಕ್ಕೆ ತಾನೇ ಆತ ಕಾಲುವೆಗಳನ್ನು ಮಾಡಿಕೊಳ್ತಾನೆ ಬೇಕಾದಾಗ ಆ ನೀರನ್ನು ಹೊಲಗಳಿಗೆ ಹರಿಸಿಕೊಂಡು ಬೇಡವಾದಾಗ ಅದನ್ನು ಮತ್ತೆ ಬೇರೊಂದು ಹೊಲಕ್ಕೆ ಆತ ದಾರಿ ಮಾಡಿಕೊಡ್ತಾನೆ ಇಂಥ ಪದ್ಧತಿಯನ್ನು ನಾವು ಕೃಷಿಗೆ ನೀರನ್ನು ಬಳಕೆ ಮಾಡ್ಕೊಳ್ಳುವಂಥ ಪದ್ಧತಿ ನಮ್ಮಲ್ಲಿ ಉಂಟು ಈ ಮೊದಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಇರದೇ ಇರುವಂಥ ಸಂದರ್ಭದಲ್ಲಿ ಏತ ನೀರಾವರಿಗಳು ಭಾಳಷ್ಟು ಪ್ರಮುಖವಾಗಿ ನೀರಾವರಿಗಳಾಗಿ ಕೆಲಸ ಮಾಡಿದ್ದಾವೆ ರೈತನಿಗೆ ನೀರನ್ನೋದು ಪೂರೈಕೆ ಮಾಡಿದೆ ಬಾವಿಗಳು ಕೂಡ ಅಷ್ಟೇ ಪರೋಪಕಾರಿಯಾಗಿ ಕೆಲಸ ಮಾಡಿವೆ ಆ ಕೆರೆಗಳು ಸರೋವರಗಳು ಇತ್ಯಾದಿಗಳು ಕೂಡ ರೈತನಿಗೆ ನಾವು ನೆರವು ನೀಡುವುದನ್ನು ನಾವಿಲ್ಲಿ ನೆನ್ಪು ಮಾಡಿಕೊಳ್ಬೋದು ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ಪೀಳಿಗೆ ಏನಿದೆಯಲ್ಲ ಹೊಸ ಪೀಳಿಗೆ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ನೀರನ್ನು ಹೆಚ್ಚು ಪೋಲು ಮಾಡ್ತಾ ಇದೆ ಎನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಹೀಗಾಗಿ ಹನಿ ಹನಿ ನೀರಿಗೂ ಕೂಡ ನಾವು ಮೌಲ್ಯನ ಮೌಲ್ಯವನ್ನು ಕಟ್ಟುವಂಥ ದಿನಗಳು ಈಗ ಬಂದಿವೆ ಹೀಗಾಗಿ ಅತಿ ಹೆಚ್ಚು ನೀರನ್ನು ಬಳಕೆ ಮಾಡದೆ ಮಿತವ್ಯಯದಲ್ಲಿ ಮಿತವ್ಯಯದ ರೀತಿಯೊಳಗೆ ನಾವು ನದಿಯ ನೀರನ್ನಾಗಲಿ ಬಾವಿ ನೀರನ್ನಾಗಲಿ ಕೆರೆ ನೀರನ್ನಾಗಲಿ ಬಳಕೆ ಮಾಡಿಕೊಂಡು ಅದನ್ನು ಹೊಲಗಳಿಗೆ ಹರಿಸಿ ನಮಗೆ ಬೇಕಾದಂಥ ಫಸಲನ್ನ ಬೆಳ್ಕೊಳ್ಳಬೇಕು ಮತ್ತು ಭವಿಷ್ಯದ ಪೀಳಿಗೆಗೆ ನಾವು ನೀರನ್ನು ಉಳಿಸುವಂಥ ಯೋಜನೆಯನ್ನು ಆಯ್ಕೊಳ್ಬೇಕು ಅನ್ನುವಂಥ ಸಲಹೆ ನನ್ನದು ಮತ್ತು ನಾನು ಈ ಸಂದರ್ಭದಲ್ಲಿ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ತಿಳಿಸುವುದು ಏನಪ್ಪ ಅಂತಂದರೆ ಅವರಿಗೆ ಕಿವಿ ಮಾತು ಏನಪ್ಪ ಅಂತಂದರೆ ಅವರೂ ಕೂಡ ಬೇಸಾಯದಲ್ಲಿ ನಮ್ಮೊಂದಿಗೆ ಬೆರೀಬೇಕು ನಿತ್ಯ ಹೊಲಗಳಿಗೆ ಅವ್ರು ಹೋಗ್ಬೇಕು ರೈತ ಮಾಡುವಂಥ ಕೆಲಸವನ್ನ ಕಣ್ಣಾರೆ ಕಾಣಬೇಕು ಒಣ ಜಮೀನಿನಿಂದ ಹಸಿ ಜಮೀನಿಗೆ ಹೇಗೆ ಪರಿವರ್ತನೆ ಆಗುತ್ತೆ ಒಣ ಬೇಸಾಯಕ್ಕೂ ಮತ್ತು ನೀರಾವರಿ ಬೇಸಾಯಕ್ಕಿರುವಂಥ ವ್ಯತ್ಯಾಸ ಏನು ಅನ್ನುವುದನ್ನು ಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಅದನ್ನು ಗಮನಿಸಿದರೆ ಅವರಿಗೂ ಕೂಡ ಭವಿಷ್ಯದಲ್ಲಿ ಕೃಷಿ ಬಗ್ಗೆ ಅವ್ರಿಗೆ ತಿಳಿವಳಿಕೆ ಬರುತ್ತೆ ಮತ್ತು ಶಾಲಾ ಪಠ್ಯಗಳಲ್ಲಿ ಕೂಡ ಶಿಕ್ಷಣ ಸಮಿತಿಯವರು ಶಿಕ್ಷಣ ತಜ್ಞರು ಅವರೂ ಕೂಡ ನೀರಾವರಿಗೆ ಸಂಬಂಧಪಟ್ಟಂಥದ್ದು ಬೇಸಾಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನ ಅದ್ರೊಳಗೆ ಅವರು ಪರಿಗಣಿಸಿದ್ನಪ್ಪಂದರೆ ವಿದ್ಯಾರ್ಥಿಗಳು ಅದನ್ನು ಓದಿಕೊಂಡು ಅವರೂ ಕೂಡ ಬೇಸಾಯದಲ್ಲಿ ಮುಂದುವರಿಬೋದು ಸಾಕಷ್ಟು ಫಸಲನ್ನ ಅವರು ತೆಗಿಬೋದು ಯಾಕಂದರೆ ಬರುವ ದಿನಗಳಲ್ಲಿ ಆಹಾರದ ಒಂದು ಕೊರತೆ ಉಂಟಾಗುತ್ತೆ ಅಂತ ತಿಳ್ಕೊಂಡು ವಿಶ್ವ ಆರು ವಿಶ್ವ ಆಹಾರ ವಿಶ್ವ ಆರೋಗ್ಯ ಸಂಸ್ಥೆ ಈಗಲೇ ಹೇಳ್ತ ಇದೆ ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕನಿಷ್ಠ ಮಟ್ಟ ತಮಗೆ ಬೇಕಾದ ಆಹಾರವನ್ನು ತಾವಾದರೂ ತಯಾರಿಸಿಕೊಳ್ಬೇಕು ತಾವಾದರೂ ಅದನ್ನು ಫಸ್ಲಿನ ಮೂಲಕ ಅದನ್ನ ತೆಗಿಬೇಕು ಮತ್ತು ಹಂಗ್ ತೆಗಿಬೇಕು ಅಂತಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ವಿದ್ಯಾರ್ಥಿನಿಯರು ಏನು ಮಾಡಬೇಕು ಅವರು ಕೃಷಿಯಲ್ಲಿ ರೈತರ ಜೊತೆಗೆ ಬೆರೀಬೇಕು ಅಥವಾ ಕೃಷಿಯನ್ನು ಅವರು ನಿತ್ಯ ಕಣ್ಣಿಂದ ಅದನ್ನು ನೋಡಬೇಕು ನೋಡುವುದಷ್ಟೇ ಅಲ್ಲ ಅದನ್ನು ಮೈಗೂಡಿಸಿಕೊಳ್ಬೇಕು ಮೈಗೂಡಿಸಿಕೊಂಡನಪ್ಪ ಅಂತಂದರೆ ಅವರು ಭವಿಷ್ಯದ ದಿನಗಳಲ್ಲಿ ತಮ್ಮ ಆಹಾರವನ್ನು ತಾವೇ ಅವರು ಬೆಳೆದುಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ದಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಾಗಿ ಏನಾಗಿದೆಯಪ್ಪ ಅಂದರೆ ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಮಾತ್ರ ಅಲ್ಲಿ ಬೋಧಿಸಲಾಗ್ತಾ ಇದೆ ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಷಯನ್ನ ಬೋಧನೆ ಮಾಡುವುದರ ಜೊತೆಗೆ ಕೃಷಿಯನ್ನು ಅಥವಾ ಬೇಸಾಯವನ್ನು ಒಂದು ಪಠ್ಯೇತರ ಚಟುವಟಿಕೆಯಾಗಿ ಶಾಲೆಯಲ್ಲಿ ಕಲಿಸಬೇಕು ಮಕ್ಕಳಿಗೆ ಯಾಕಂತಂದರೆ ಯಾವುದೇ ಜೀವಿ ಬದುಕ್ಬೇಕಪ್ಪಂದ್ರೆ ಆಹಾರ ಭಾಳ ಮುಖ್ಯ ಹಾಗಾಗಿ ಮನುಷ್ಯ ಜೀವ ಮನುಷ್ಯ ಜೀವಿ ಕೂಡ ಬದುಕಬೇಕಪ್ಪ ಅಂದ್ರೆ ಮನುಷ್ಯನಿಗೆ ಬೇಕಾದಂಥದ್ದು ಆಹಾರ ಹೀಗಾಗಿ ತನ್ನ ಆಹಾರವನ್ನು ಆತ ತಾನೇ ತಯಾರಿ ಮಾಡ್ಕೊಂಡನಪ್ಪ ಅಂತಂದರೆ ಬೇರೆಯವರಿಗೆ ಅದು ಹೊರೆ ಅ ಸಲಾರ್ದು ಅಂತೇಳಿ ನನ್ನ ಅನಿಸಿಕೆ ಹಾಗಾಗಿ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಕೃಷಿಯನ್ನು ಅವರು ಬಿಟ್ಟು ಬಿಡದೇ ಪಾಲನೆ ಮಾಡಬೇಕು ಅಂತೇಳಿ ನನ್ನ ಸಲಹೆಯಾಗಿದೆ ಮತ್ತು ಪಾಲಕರಿಗೆ ನನ್ನ ಸಹೋದ್ಯೋಗಿಗಳಿಗೆ ನಾನು ತಿಳಿಸುವ ವಿಷಯ ಏನಪ್ಪ ಅಂತಂದರೆ ತಮ್ಮ ತಮ್ಮ ಮಕ್ಕಳಿಗೆ ತಾವು ಹೊಲಗಳಲ್ಲಿ ಕರ್ಕೊಂಡು ಹೋಗಿ ಮಕ್ಕಳಿಗೆ ಕೃಷಿ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಪ್ರಕೃತಿಯನ್ನು ತೋರಿಸಬೇಕು ಗಿಡ ಮರ ಬಳ್ಳಿಗಳನ್ನು ತೋರಿಸ್ಬೇಕು ಬೆಟ್ಟಗಳನ್ನು ತೋರಿಸ್ಬೇಕು ನದಿಗಳನ್ನು ತೋರಿಸ್ಬೇಕು ಸರೋವರಗಳನ್ನು ತೋರಿಸ್ಬೇಕು ಕೆರೆ ಬಾವಿಗಳನ್ನು ತೋರಿಸ್ಬೇಕು ಇತ್ಯಾದಿ ಪ್ರಕೃತಿಯ ಜೊತೆಗೆ ಮನುಷ್ಯ ಬೆರ್ತ್ಕೊಂಡನಪ್ಪ ಅಂತಂದರೆ ಆತ ಆರೋಗ್ಯವಾಗಿ ಬದುಕಬಲ್ಲ ಅನ್ನುವಂಥ ಒಂದು ಮಾತು ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಹಾಗಾಗಿ ವಿದ್ಯಾರ್ಥಿಗಳು ಬರೇ ಪುಸ್ತಕದಲ್ಲಿ ತಲ್ಲೀನರಾಗುವುದಕ್ಕಿಂತ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಅವರಿಗೆ ಕೃಷಿಯಲ್ಲಿ ಬಳಕೆ ಆಗುವಂಥ ಕೃಷಿ ಪರಿಕರಗಳದ್ದಾದ್ರೂ ಕನಿಷ್ಠ ಅವ್ರ್ಗೆ ತಿಳಿವಳಿಕೆ ಬರ್ತದೆ ಕುಂಟೆ ಯಾವುದು ಕೂರ್ಗೆ ಯಾವುದು ನೇಗ್ಲು ಯಾವುದು ಬೆತ್ತ ಯಾವುದು ಮಿಣಿ ಯಾವುದು ಕಣಿ ಯಾವುದು ನೊಗ ಯಾವುದು ಕುಂಟೆ ಕೂರಿಗೆ ತಾಳ ಮೇಟಿ ಮೇಟಿ ಕೂಟ ದನ ಎತ್ತು ಎಮ್ಮೆ ಆಕಳು ಹಸು ಕರು ಇತ್ಯಾದಿ ಪ್ರಾಣಿಗಳ ಬಗ್ಗೆ ಕೂಡ ಅವರಿಗೆ ತಿಳಿವಳಿಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಕೃಷಿಯನ್ನು ಮಕ್ಕಳು ಏನು ಮಾಡಬೇಕಪ್ಪ ಅಂತಂದರೆ ಅವ್ರು ಅಪ್ಪಿಕೊಳ್ಬೇಕು ಕೃಷಿವೊಳಗೆ ಅವ್ರು ಬೆಳಿಬೇಕು ಜಗತ್ತಿಗೆ ಬೇಕಾದಂಥ ಆಹಾರವನ್ನು ಅವರು ಉತ್ಪಾದನೆ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ ವಾಣಿಜ್ಯ ಬೆಳೆಗಳಾಗಿ ಸೂರ್ಯಕಾಂತಿ ಇರ್ಬೋದು ನೆಲಗಡಲೆ ಇರ್ಬೋದು ಅಗಸೆ ಇರ್ಬೋದು ಕುಸುಬೆ ಇರ್ಬೋದು ತಾಳೆ ಬೀಜ ಇರ್ಬೋದು ಔಡ್ಲ ಬೀಜ ಇರ್ಬೋದು ಇವನ್ನೆಲ್ಲ ಬೆಳೆದ್ನಂತಂದರೆ ಅವ್ರಿಗೆ ವಾಣಿಜ್ಯವಾಗಿ ವಾಣಿಜ್ಯಕ್ಕಾಗಿ ಅವ್ರಿಗೆ ಹಣಕಾಸಿನ ನೆರವು ಕೂಡ ಅವ್ರಗೆ ಸಿಗುತ್ತದೆ ಸಿಗ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಒಂದ ಆಹಾರದ ಬೆಳೆ ಒಂದು ವಾಣಿಜ್ಯ ಬೆಳೆ ಹೀಗೆ ಅವ್ನ ಎರಡನ್ನೂ ಅವರು ಬೆಳೆಯುದ್ರೊಳಗೆ ಆಸಕ್ತಿಯನ್ನು ತೋರಿಸಿದರೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ನನ್ನ ತಿಳಿವಳಿಕೆಯಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇವತ್ತೇ ನೀವು ಹೊಲಕ್ಕೆ ಹೋಗಿ ಬೇಸಾಯವನ್ನು ತಿಳ್ಕೊಳ್ಳಿ ನೀವು ರೈತರ ಜೊತೆಗೆ ಬೆರೀರಿ ನೀವೂ ರೈತರಾಗಿ ದೇ ರೈತ ದೇಶದ ಬೆನ್ನೆಲುಬು ಅಂತೇಳಿ ನಮ್ಮ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿದ್ದರು ಅದಕ್ಕೆ ನೀವು ಜವಾನರಾಗ್ರಿ ಕಿಸಾನರಾಗ್ರಿ ಅಂತೇಳಿ ಹೇಳ್ತ ನನ್ನ ಮಾತುಗಳನ್ನು ನಾನು ಇಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಒಳ್ಳೆದಾಗಲಿ ನೀವು ಕೃಷಿಕರಾಗಿ ಕೃಷಿಕರಾಗಿ ಕೃಷಿಕರಾಗಿ ಕೃಷಿಕರಾಗಿ ಕೃಷಿಕರಾಗಿ